ಅಂಗಿ ಅಂಗಿಯ ಕೆಲವು ನಕರಾತ್ಮಕ ವಿಚಾರಗಳೆಂದರೆ ಅಂಗಿಯನ್ನು ಎಲ್ಲರೂ ಹೆಚ್ಚು ಇಷ್ಟಪಡುವುದಿಲ್ಲ ಮತ್ತು ಅದನ್ನು ಎಲ್ಲರೂ ಧರಿಸಲು ಸಹ ಇಷ್ಟಪಡೂದಿಲ್ಲ ಅಂಗಿಯು ಕೆಲವರಿಗೆ ಸುಂದರವಾಗಿ ಕಂಡರೆ ಕೆಲವರಿಗೆ ಬಹಳ ಕೆಟ್ಟದಾಗಿ ಕಾಣಿಸುತ್ತದೆ ಅಂಗಿಯನ್ನು ನಾವು ಆನ್ಲೈನ್ನಲ್ಲಿ ಬುಕ್ ಮಾಡಿ ತೆಗೆಸಿಕೊಂಡಾಗ ಅದು ಅದರ ಕ್ವಾಲಿಟಿಯಲ್ಲಿ ಸಹ ಕೊರತೆ ಇರುತ್ತದೆ ಮತ್ತು ಅದರ ಬಣ್ಣವೂ ಸಹ ಹೋಗುವಂತಾಗುತ್ತದೆ ಮತ್ತು ಅಂಗಿಯಲ್ಲಿ ನಮಗೆ ಬೇಕಾದ ಎಲ್ಲ ರೀತಿಯ ಬಣ್ಣಗಳು ಸಹ ಸಿಗುವುದಿಲ್ಲ ಮತ್ತು ನಮಗೆ ಬೇಕಾದ ಸೈಜ್ ಕೂಡ ಸಿಗುವುದಿಲ್ಲ ಇದರಿಂದ ಜನರು ನಿರಾಸೆಗೊಳಗಾಗುತ್ತಾರೆ ಅಂಗಿಯನ್ನು ಎಲ್ಲರೂ ಸಹ ಒಂದೇ ರೀತಿ ಧರಿಸುವುದಿಲ್ಲ ಕೆಲವರು ಅಂಗಿಯಲ್ಲಿ ಉದ್ದನೆ ಇರುವಂತೆ ಭಾವಿಸುತ್ತಾರೆ ಕೆಲವರು ಚಿಕ್ಕದಿರುವಂತೆ ಇಷ್ಟ ಪಡುತ್ತಾರೆ ಆದರೆ ಎಲ್ಲ ರೀತಿ ಎಲ್ಲ ಬಗೆಯ ಉತ್ಪಾದನೆಗಳನ್ನು ಒಂದೇ ಬಾರಿ ಮಾಡಲು ಆಗುವುದಿಲ್ಲ ಮತ್ತು ನಮಗೆ ಬೇಕಾದ ಅಂಗಿಗಳು ಎಲ್ಲ ಜಾಗದಲ್ಲೂ ಸಿಗುವುದಿಲ್ಲ ಕೆಲವೊಂದು ಕಂಪನಿಗಳು ತಮ್ಮ ಉತ್ತಮ ಬ್ರ್ಯಾಂಡ್ನಿಂದ ಹೊರಂಗಿಗಳನ್ನು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಮಾತ್ರ ಮಾರಲು ಇಷ್ಟ ಪಡುತ್ತಾರೆ ಆದರೆ ಕೆಲ ಜನಗಳಿಗೆ ಆ ಅಂಗಿಗಳು ಸಿಗೂದಿಲ್ಲ ಉದಾಹರಣೆಗೆ ಬಡ ಜನರಿಗೆ ಉತ್ತಮವಾದ ಅಂಗಿಗಳು ಸಿಗುವುದಿಲ್ಲ ಮತ್ತು ಇದರಿಂದ ಜನರು ನಿರಾಸೆಗೊಳಗಾಗುತ್ತಾರೆ ಅದೇ ರೀತಿ ಅಂಗಿಗಳಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಗುಂಡಿಗಳು ಸಹ ಬೇಗ ಹಾಳಾಗುತ್ತವೆ ಇದರಿಂದ ಒಂದು ಸಲ ಒಂದು ಗುಂಡಿ ಹಾಳಾದರೆ ಮತ್ತೆ ಅದನ್ನು ಧರಿಸಲು ಸಹ ಆಗುವುದಿಲ್ಲ ಮತ್ತು ಕೆಲವು ಅಂಗಿಗಳು ತುಂಬ ತೆಳ್ಳಗೆ ಇರುವುದರಿಂದ ಅವುಗಳನ್ನು ಧರಿಸಿದರೆ ಮಾನವನಿಗೆ ಹಿಂಸೆ ಆಗುತ್ತದೆ ಇದರಿಂದ ಎಲ್ಲರೂ ಸಹ ಅಂಗಿಯನ್ನು ಇಷ್ಟ ಪಡುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ ಮತ್ತು ಅಂಗಿಯಲ್ಲಿ ಕೆಲವು ಲೋಪದೋಷಗಳು ಇರುತ್ತವೆ ಆದುದರಿಂದ ಎಲ್ಲರೂ ಅಂಗಿಯನ್ನು ಇಷ್ಟ ಪಡುವುದಿಲ್ಲ